ಈಗ ತರಕಾರಿ ನಾವು ತರಕಾರಿನ ಹೊಲದಲ್ಲಿ ಬೆಳಿತೀವಿ ಬೆಳೆಯುವಾಗ ಧೂಳು ಕು ಈಗ ಧೂಳು ಧೂಳು ಕೂಡುತೆ ಅಂತ ಹೇಳಿಬಿಟ್ಟು ಅದೆಕೆಲ್ಲಾ ನಾವೂ ಮೆಸ್ಸೆಲ್ಲ ತಂದು ಸುತ್ತಲು ಕಟ್ಟಿ ಗಿಡುಗಳ್ಗೆ ಒಳಗೆಲ್ಲ ಓ ಏನೂ ಇದೂ ಕ್ರಿಮಿ ಕೀಟ ನಾಶ ಅವು ಯಾವು ಬರ್ದಂಗೆ ಸೊಳ್ಳೆ ತಾ ಮೆಸ್ಸ್ ಕೂಡ ಹಾಕ್ತಿವಿ ಹಾಕಿಬಿಟ್ಟು ನೀಟಾಗಿ ಬೆಳ್ಸೋಕ್ ಪ್ರಯತ್ನ ಪಡ್ತಿವಿ ಬಟ್ ಅವ್ಕೆ ಗಿಡಗಳಿಗೆ ಯಾತರ ಈಗ ಸರ್ಕಾರಿ ಗೊಬ್ರಾ ಬಳ್ಸೋಂಗಿಲ್ಲ ನಾವೇನಿದ್ರು ಕೊಟ್ಗೆ ಗೊಬ್ಬರ ಅದನ್ನು ಹಾಕಿಬಿಟ್ಟು ಬೆಳೆಸ್ತೀವಿ ತರಕಾರಿ ಹೂವು ಹೂವಿನ ಗಿಡ ಹೂವಿನ ಗಿಡ ಈಗ ಬಂದರೆ ಅವುನ್ನ ಒಂದು ಮಡಿ ಥರ ಮಾಡಿ ಮಡಿಯಲ್ಲೀ ಒಂದು ಆ ಒಂದು ಒಂದು ಮಡಿಯಲ್ಲಿ ಅವು ಮಡಿ ಮಾಡಿ ಅದ್ರಲ್ಲಿ ಒಂದಷ್ಟು ಗಿಡ ಇನ್ನೊಂದು ಮಡಿಯಲ್ಲಿ ಅಷ್ಟ್ ಗಿಡ ಇನ್ನೊಂದು ಮಡಿಯಲ್ಲು ಅಷ್ಟು ಒಂದು ಒಟ್ಟು ಮಡಿ ಥರ ಮಡಿ ಮಡಿ ಮಾಡಿ ಆ ಗಿಡಗಳಿಗೆ ಹೂವಿನ ಗಿಡಾ ಅದರಲ್ಲಿ ಬೆಳ್ಸೋಕೆ ಇಷ್ಟಪಡ್ತಿವಿ ಬಟ್ ಯಾವ ಥರ ಅಂದರೆ ಒಂದು ಗಿಡಾ ನೆಟ್ಮೇಲೆ ಒಂದೊಂದು ಒಂದು ಅಡಿ ಗ್ಯಾಪ್ ಒಂದು ಒಂದ್ವರೆ ಅಡಿ ಎರಡು ಅಡಿ ಗ್ಯಾಪ್ ಕೊಟ್ಟು ಇನ್ನೊಂದು ಸಸಿ ಇನ್ನೊಂದು ಸಸಿ ಮತ್ತು ನೆಕ್ಸ್ಟ್ ಹೆಂಗೆ ಪ್ರತ್ತಿಯೊಂದು ಹೂವಿನ್ ಗಿಡ ಗಿಡಾ ನಾಟಿ ಮಾಡೋದು ಆ ಥರ ಯಾಕಂದರೆ ಒಂದುಕೊಂದು ಗಿಡಾ ಟಚ್ ಆದರೆ ಬಟ್ ಹೂಗಳು ಜಾಸ್ತಿ ಬಿಡೋದಿಲ್ಲ ಹೂವುಗಳು ಜಾಸ್ತಿ ಬಿಡುವುದಿಲ್ಲ ಅಂತೇಳ್ಬಿಟ್ಟು ಅವನ್ನೆ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಮೆಂಟೈನ್ ಮಾಡಿ ಹೂಗಳ್ನ ಹಾಕೋಕೆ ಹೂವಿನ್ ಗಿಡ ಹಾಕೋಕೆ ನಾವು ಪ್ರಯತ್ನಿಸ್ತೇವೆ ಅವುಕ್ಕೆ ತೀರ ಔಷಧಿ ಎಲ್ಲಿಬೇಕಾದ್ರು ಔಷಧಿ ಹೊಡೆಯೋಂಗಿಲ್ಲ ಅದಕ್ ಯಾವ ಔಷಧಿ ಬೇಕೊ ಅದೇ ಔಷಧಿ ನಾವು ಯೂಜ್ ಮಾಡ್ತಿರ್ತಿವಿ ನೀರು ನೀರು ವಾರದಾಗೆ ಎರಡು ಮೂರು ಸರಿ ಬಿಡೋದು ವಾರದಾಗೆ ಎರಡು ಮೂರು ಸರಿ ಹತ್ತು ದಿನದಾಗೆ ಎರಡು ಮೂರು ಸರಿ ಹಾಕೋದು ಬಟ್ ಹತ್ತು ದಿನಕ್ಕೆ ಒಂದು ಸರಿ ಹತ್ತು ದಿನಕ್ಕೆ ಒಂದು ಸರೀ ಹದಿನೈದು ದಿನಕ್ಕೆ ಒಂದು ಸರಿ ಆ ಥರ ಬಿಟ್ಟರೆ ನಮ್ಗೆ ಬೆಳೆ ಹೂವುನು ಹೂವು ಅಷ್ಟೊಂದು ನೀಟಾಗಿ ಬರೋದಿಲ್ಲ ಬೆಳೆನು ಅಷ್ಟೊಂದು ಸರಿಯಾಗೆ ಬರೋದಿಲ್ಲ ಹಂಗಾಗಿ ನಾವು ಹತ್ತು ದಿನದಾಗ ಮೂರು ಸರಿ ಹತ್ತು ದಿನದಾಗ ನಾಲ್ಕು ಸರಿ ಅದಕ್ಕೆ ಬರ್ತಕ್ಕಂಥ ಮೆಟಲ್ಸು ಬಟ್ ಔಷಧಿ ಗೊಬ್ಬರ ಡಿ ಎ ಪಿ ಗೊಬ್ಬರನೇ ಯೂಸ್ ಮಾಡೋದ್ ಅದ್ರಾಗೆ ನಾವು ಹೂವಿನ ಗಿಡಗಳಿಗೆ ಬಟ್ ಹಣ್ಣಿನ್ ಗಿಡಗಳು ಹಣ್ಣಿನ ಗಿಡಗಳು ಯಾವ ಥರ ಬೆಳ್ಸೋಕ್ ಅಂದರೆ ಅವುಕೆಲ್ಲಾವನ್ನು ಫಸ್ಟ್ ಸ್ಟಾರ್ಟಿಂಗ್ ಸಸಿ ಸಸಿ ನಾಟಿ ಮಾಡ್ಕೊಂಬುಟ್ಟು ದೊಡ್ಡವಾಗಕರ ದೊಡ್ಡವಾದ ಒಂದು ಕೋಲುಗಳ್ ಕಟ್ ಮಾಡಿಬಿಟ್ಟು ಕೋಲುಗಳು ತಂದು ಸುತ್ತಲು ಹುಗಿದು ಬರ್ತಕ್ಕಂಥ ರೆಂಬೆ ಕೊಂಬೆಗಳೆಲ್ಲವು ಆ ಗಿಡದ ಮೇಲೆ ಆ ಕೊಳ್ಳಿ ಮೇಲೆ ಎಲ್ಲ ಕಟ್ಟಿ ಬಟ್ ಹಣ್ಣು ಏನು ಆಗ್ದಂಗೆ ತಡೆಗಟ್ಟೋಕೆ ಪ್ರಯತ್ನ ಮಾಡ್ತೀವಿ ಬಟ್ ಯಾವ ಥರ ಹಣ್ಣುಗಳಿಗೆ ಏನೇ ಒಂದೂ ಕ್ರಿಮಿ ಕೀಟ ನಾಶಕ ಕುಂದ್ರದಂಗೆ ಅವುಕೆಲ್ಲವುಕ್ಕು ನಾವು ಒಂದೊಂದು ಕವರಾಕ್ಬಿಡ್ತಿವಿ ಕವರ್ ಹಾಕ್ಬಿಟ್ಟು ಔಷಧಿ ಔಷಧಿ ಹೊಡ್ಕೋತ ನೀರು ನೀರು ಬಿಡ್ಕೋತ ಬಟ್ ಅವನ್ನು ಕೂಡ ಅಷ್ಟೇ ಐದು ಐದು ಅಡಿಗೊಂದು ಗಿಡ ನಾಟಿ ಮಾಡ್ತಿವಿ ಅವನ್ನು ಐದುದ್ ಅಡಿಗೊಂದು ಗಿಡ ನಾಟಿ ಮಾಡೋದೇಕಪ್ಪ ಅಂದರೆ ಗಿಡ ಗಿಡ ಟಚ್ ಆಗ್ಬಾರದು ಇರದೆ ಇರ್ತಕ್ಕಂಥ ರೋಗ ಅದಕ್ಕೆ ಅಂಟಬಾಡ್ದು ಅದ್ರಾಗೆ ಇರ್ತಕ್ಕಂಥ ರೋಗ ಇದಕ್ಕೆ ಅಂಟಬಾಡ್ದು ಬಟ್ ಆ ಥರ ಹೇಳ್ಬುಟ್ಟು ನಾವು ಆ ಥರ ಸಸಿಗಳ್ನ ನಾಟಿ ಮಾಡಿ ಅವ್ನ ಬೆಳ್ಸೋಕೆ ಪ್ರಯತ್ನ ಮಾಡ್ತೀವಿ ಬಟ್ ಅವು ನೀರಿಂದು ಎಲ್ಲ ಡ್ರಿಪ್ ಸಿಸ್ಟಮಿಟಿಕ್ ಆ ಡ್ರಿಪ್ಪು ಕಂಟಿನ್ಯೂ ಟ್ವೆಂಟಿ ಫೋರ್ ಇಯರ್ಸ್ ಆನ್ ಮಾಡಿದ್ರು ಕೂಡ ಅದಕ್ಕೆ ಎಷ್ಟು ಹೋಗ್ಬೇಕು ಅಷ್ಟು ಹೋದೆ ಹೊಗತ್ತೆ ಬಟ್ ಅದಕ್ಕೆ ಹೆಚ್ಚಿಗೆ ಹೋಗ್ತಿಲ್ಲ ಡ್ರಿಪ್ ಸಿಸ್ಟಮಿಟಿಕ್ ಈಗ ಕಂಟಿನ್ಯೂ ಕಂಟಿನ್ಯೂ ಬಿಟ್ಟರು ಕೂಡ ಸಸಿ ಫಸ್ಟ್ಗೆ ಸಸೀ ಯಾವ ಲೆಕ್ಕಕ್ಕೆ ಇರ್ತತ್ತೊ ಆವ ಲೆಕ್ಕಕ್ಕೆ ನೀರು ಬಿಡ್ತಿದ್ವಿ ದೊಡ್ದದು ಈಗ ಒಂದು ಅಡಿ ಸಸಿ ಅಯ್ತಿ ಅವುಕ್ಕೆ ಡ್ರಿಪ್ಪು ಒಂದು ಇಪ್ಪತ್ತು ಇಪ್ಪತ್ತು ಹನಿ ಹತ್ತು ಹತ್ತು ಹನಿ ಡ್ರಾಫಿಂಗು ಬಟ್ ಮೂರು ಅಡಿ ಸಸಿ ಮೂರು ಅಡಿ ಸಸಿ ಆತ ಅದಕ್ಕೆ ಅಲ ಅವಗೆಲ್ಲ ಮೂವತ್ತು ಹನಿ ನಲವತ್ತು ಹನಿ ಡ್ರಿಫಿಂಗಿಂಗೆ ಹನೀ ನೀರು ನೀರಾವರಿ ಥರ ಬಟ್ ಹಂಗೆ ಒಟ್ಟು ಮರ ಒಟ್ಟು ಗಿಡಾ ಆಯಿತು ಅಂದ್ರಗಿನ ಸ್ವಲ್ಪ್ ದೊಡ್ದ ಆಗಿ ಎತ್ರಕ್ಕೆ ಬೆಳಿತದೆ ಬೆಳಿತು ದೊಡ್ದದಾತು ಅವಾಗೆಲ್ಲ ಬರ್ತಾ ಬರ್ತಾ ನೀರಿಂದು ಸರಬರಣೆ ಜಾಸ್ತಿ ಆಗತದೆ ಅವಾಗೆಲ್ಲ ಗಿಡಗಳಿಗೆಲ್ಲ ಭೇಷು ತಂತಿದು ತಂತಿ ಬೇಲಿ ಮಾಡಿಸಿ ದನಗಳು ಕರುಗಳು ಒಳಗೆ ಬರ್ದಂಗೆ ಗಿಡುಗಳ್ ಯಾವನ್ನು ಹಾನಿ ಆಗ್ದಂಗೆ ಮಾಡೋಕ ಪ್ರಯತ್ನ ಪಡ್ತೀವಿ ಬಟ್ ಅವೇ ಗಿಡಗಳ್ನ ಡಿಸ್ಟನ್ಸ್ ಮೈನ್ಟೈನ್ ಮಾಡ್ಬಿಡೋಕೆ ಯಾಕೆ ಮಾಡೊಕಪ್ಪ ಅದು ಯಾವುದ್ರಗ್ ಇರ್ತಕ್ಕಂಥ ರೋಗ ಇದಕ್ಕೆ ಬರಬಾಡ್ದು ಇದ್ರಗೆ ಇರ್ತಕ್ಕಂಥ ರೋಗ ಬರಬಾಡ್ದು ಬಟ್ ಒಂದುಕೊಂದು ರೊಂಬೆ ಕೊಂಬೆಗಳು ಟಚ್ ಆದರೆ ಅವು ಏನು ಇಳುವರಿ ಬರ್ತಿಲ್ಲ ಹಾಂಗಾಗಿ ಬಿಟ್ಟು ನಾವೇನು ಮಾಡ್ತಿದಿವಿ ಡಿಸ್ಟೆನ್ಸ್ ಮೈನ್ಟೈನ್ ಮಾಡಿಬಿಟ್ಟು ಐದು ಅಡಿಗೊಂದು ಆರು ಅಡಿಗೊಂದು ಹಾಕಿ ಅವನ್ನೆಲ್ಲ ಅವುಕ್ಕೆ ಒಂದೊಂದು ಥರ ಒಂದೊಂದು ಇವುನ್ನು ಮಾಡಿಬಿಟ್ಟು ಟ್ರಿಕ್ ಸಿಸ್ಟಮಟಿಕ್ ಮಾಡಿ ನಾವು ಗಿಡಗಳ್ನ ಬೆಳ್ಸೋಕೆ ತಯಾರು ಮಾಡ್ತಿದೀವಿ ಹಣ್ಣು ಯಾವ ಥರ ಹಣ್ಣು ದಾಳಿಂಬೆ ಆಗಿರ್ಬೋದು ಪೇರಲಗಿಡ ಆಗಿರ್ಬೋದು ಪಪ್ಪಾಯ ಗಿಡ ಇರ್ಬೋದು ಹಾಂ ಮತ್ತು ಇದು ಡ್ರಿಪ್ನಾಗ ಆಗಿರ್ಬೋದು ಅವುನ್ನ ಯಾವುದೆ ಸಸಿಯಾಗಿರಲಿ ಯಾವುದೇ ಹಣ್ಣಿನ್ ಗಿಡಗುಳಾಗಿರ್ಲಿ ಹಣ್ಣಿನ ಗಿಡಗಳಾಗಿರಲಿ ಮಾವು ಮಾವು ಅದನ್ನು ಅದನ್ನು ಕೂಡ ನಮ್ಮ ಮೂರು ನಾಲ್ಕು ಅಡಿ ಒಂದು ನಾಲ್ಕು ಅಡಿ ಐದು ಅಡಿ ಆರು ಅಡಿ ಡಿಸೆಂಟ್ ಮಾಡಿ ಬೆಳ್ಸೋಕ ಪ್ರಯತ್ನ ಮಾಡ್ತಿವಿ ಅದ್ರ ಮೇಲೆ ಅದಕ್ಕೆ ಬರ್ತಕ್ಕಂಥ ಫಲವತ್ತಾದ ಎಲ್ಲ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮತ್ತು ಮೆಡಿಶನ್ನು ಅವಕ್ಕೆಲ್ಲಾ ಎಲೆಕ್ಟ್ರಿಕ್ ಸಿಸ್ಟಮಟಿಕ್ ಮಾಡಿಸಿ ಡ್ರಿಪ್ ಮುಖಾಂತ್ರನ ಗೊಬ್ಬರ ಕೊಡೋದು ಡ್ರಿಪ್ ಮುಖಾಂತ್ರ ಅವುಕ್ಕೆಲ್ಲ ಪೊಟ್ಯಾಶೋ ಔಷಧಿ ಎಲ್ಲ ಡ್ರಿಪ್ ಮುಖಾಂತ್ರ ಕೊಡೋಕೆ ಯಾಕಂದರೆ ಡ್ರಿಪ್ ಮುಖಾಂತ್ರ ಕೊಟ್ಟರೆ ನಾವೂ ಕೊಡ್ತಕ್ಕಂಥ ಮೆಡಿಷನ್ಸು ಇನ್ನು ಈ ಪೂರ್ತಿ ಬೇರು ಸಮೇತ ಹೋಗ್ಬಿಟ್ಟು ಗಿಡಗಳು ಫಲವತ್ತಾಗಿ ಬಂದು ಒಳ್ಳೇ ಒಳ್ಳೇ ಹಣ್ಣು ಹಣ್ಣಾದ ಕೂಡ ಹಣ್ಣು ಕೂಡ ಒಳ್ಳೇ ದೊಡ್ದು ಹಣ್ಣಾ ಹಣ್ಣುಗಳು ಒಳ್ಳೇ ಚೆನ್ನಾಗ್ ಬೆಳಿತಕ್ಕಂಥ ಹಣ್ಣುಗಳನ್ನು ನ ಬೆಳೆಯೋಕೆ ಪ್ರಯತ್ನ ಮಾಡ್ತೀವಿ